ಹಾಂ ಎಸ್ ನೀವ್ಯಾರು ಹೇಳಿ ಓಕೆ ಸೊ ಹೇಳಿ ಮೇಡಮ್ ಹಾಂ ಓಕೆ ಮೇಡಮ್ ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಸೊ ಆ ರೀಸನ್ಸಿಂದ ಕಾಲೇಜಿಗೆ ಬರೋಕ್ ಆಗ್ತಿರಲಿಲ್ಲ ಮ್ಯಾಮ್ ಓಕೆ ಮೇಡಮ್ ಸೊ ಅಂದರೆ ಹೆಲ್ತ್ ಇಶ್ಯೂ ಇತ್ತು ಮೇಡಮ್ ಸೊ ಅಂದರೆ ಹಾಸ್ಪೆಟಲಲ್ಲಿ ಅಡ್ಮಿಟ್ ಆಗಿದ್ದೆ ಮೇಡಮ್ ಸೊ ಅದಕ್ಕೋಸ್ಕರ ಬರೋಕಾಗ್ಲಿಲ್ಲ ಮೇಡಮ್ ಅಷ್ಟೆ ಹಾಂ ಮೇಡಮ್ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ಟು ಬರ್ತೀನಿ ಮೇಡಮ್ ಅಂದರೆ ಆಲ್ವೇಸ್ ಹೆಲ್ತಿಂದ್ ಇದು ರಿಪೋರ್ಟೆಲ್ಲ ಇಸ್ಕೊಂಡಿದ್ದೀನಿ ಮೇಡಮ್ ಸೊ ಸಬ್ಮಿಟ್ ಮಾಡ್ತೀನಿ ನಿಮಗೆ

ಓಕೆ ಮೇಡಮ್ ಅಂದರೆ ಸೊ ಹೆಲ್ತ್ ಇಶ್ಯೂ ಇತ್ತು ಮೇಡಮ್ ಸೊ ಹಾಂ ಎಸ್ ಮೆಡಮ್ ಸೊ ಅಂದರೆ ನಮಗೆ ಸ್ವಲ್ಪ ಬೆಡ್ ರೆಸ್ಟಲ್ಲಿ ಇದ್ದೆ ಮೇಡಮ್ ಸೊ ಅದಕ್ಕೋಸ್ಕರ ಕಾಲ್ ಮಾಡಕೆ ಆಗಲಿಲ್ಲ ಮೇಡಮ್ ಇಲ್ಲಾಂದರೆ ಇನ್ಫಾಮ್ ಮಾಡ್ತಿದ್ದೆ ಮೇಡಮ್ ಓಕೆ ಮೇಡಮ್ ಓಕೆ ಹಾಂ ಓಕೆ ಮೇಡಮ್ ಸೊ ಅಂದರೆ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಬರ್ತೀನಿ ಮೇಡಮ್ ಕಾಲೇಜಿಗೆ ಹಾಂ ಓಕೆ ಮೇಡಮ್ ಸೊ ಪೇರೆಂಟ್ಸನ್ನ ಕರ್ದ್ಕೊಂಡು ಮತ್ತೆ ಹೆಲ್ತ್ ಡಾಕ್ಯುಮೆಂಟ್ಸ್ ಹಿಡಕೊಂಡು ಬರ್ತೀನಿ ಮ್ಯಾಮ್ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ ಮೇಡಮ್